ನನ್ನ ಹೆಮ್ಮೆಯ ಸಾಧನೆ ಅಂತಂದರೆ ನನ್ನ ಮಕ್ಕಳನ್ನ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಒಳ್ಳೆಯ ಸಂಸ್ಕಾರದಿಂದ ಬೆಳೆಸಿ ನನ್ನ ಮನೆನ ತುಂಬ ಹೆಮ್ಮೆ ಎ ನಾಲ್ಕು ಜನ ಹೆಮ್ಮೆಯಿಂದ ತುಂಬ ಚೆನ್ನಾಗಿ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರೆ ಅನಸೂಯ ಅವರು ಅಂತ ಎಲ್ಲರೂ ಮಾತಾಡ್ತಾರೆ ಮಾಸ್ಟ್ರು ಮಕ್ಕಳು ಮಾಸ್ಟ್ರು ಮೊಮ್ಮಕ್ಕಳು ಮತ್ತೆ ಈ ಕಡೆ ನನ್ನ ತಂದೆ ಮನೆಯಲ್ಲಿ ಒಳ್ಳೆಯ ಸಾಹಿತಿ ಫ್ಯಾಮಿಲಿ ಇರೋದರಿಂದ ಸಾಹಿತಿಯೋರ ಮೊಮ್ಮಕ್ಕಳು ಇವರು ಅಂತ ಗುರುತಿಸಿ ಜನ ಎಲ್ಲರೂ ತುಂಬ ಹೆಮ್ಮೆಯಿಂದ ಹೇಳ್ಕೋತಾರೆ ಅದೊಂದು ತುಂಬ ಖುಷಿ ನನಗೆ ಆಮೇಲೆ ಪ್ರತಿ ಒಂದು ವಿಷಯದಲ್ಲೂ ಅಷ್ಟೆ ತುಂಬಾ ಶಿಸ್ತುಬದ್ಧವಾಗಿ ನನ್ನ ಮನೆ ನಾನು ನಡ್ಸ್ಕೊಂಡು ಬಂದಿರೋದ್ರಿಂದ ಇದು ನನಗೆ ಬಹಳ ಹೆಮ್ಮೆ ಮತ್ತೆ ನಾನು ಕೊಲ ಕೊನೆಗೆ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಯಿತು ಕೊನೆಗೆ ಡಾಕ್ಟರ್ ಕಡೆ ಹೋದಾಗ ನನಗೆ ಇವರು ಬದುಕೋದೇ ಕಷ್ಟ ಇದು ಆಗಲ್ಲ ಕೇಸ್ ಅಂತ ಅವರು ತುಂಬಾ ಇದರಿಂದ ಹೇಳಿ ಕಳಿಸಿಬಿಡ್ತಾರೆ ನಮ್ಮ ಮನೆಯವರಿಗೆ ತುಂಬಾ ಬೇಜಾರಾಗುತ್ತೆ ಕೊನೆಗೆ ಇಲ್ಲ ಆಗಿದ್ದಾಗಲಿ ಎಷ್ಟಾದರೂ ಖರ್ಚಾಗಲಿ ಇಲ್ಲ ಟ್ರೀಟ್ಮೆಂಟ್ ಕೊಡಿ ಅಂತ ನಮ್ಮ ಯಜಮಾನರು ಹೇಳಿ ಕೊಡಿಸ್ತಾರೆ ಸುಮಾರು ಇಪ್ಪತ್ತು ಲಕ್ಷ ಅದು ನನಗೆ ನನ್ನ ಹೆಲ್ತಿಗೆ ವೆಚ್ಚ ಆಗುತ್ತೆ ಆದರೂ ನನ್ನ ನಮ್ಮ ಯಜಮಾನರು ಒಬ್ಬರು ಮಾಸ್ಟ್ರ್ ಆಗಿ ಇಷ್ಟು ಇಷ್ಟೆಲ್ಲಾ ಸಾಧನೆ ಮಾಡಿದರಲ್ಲಾ ನನಗೆ ಹಿಂದೆ ಮುಂದೆ ನೋಡದೆ ಇಪ್ಪತ್ತು ಲಕ್ಷ ಅವರು ನನಗೆ ಅಮೌಂಟ್ ಖರ್ಚು ಮಾಡಿದಾಗ ನಿಜವಾಗಲೂ ನಮ್ಮ ಯಜಮಾನರು ಬಹಳ ಗ್ರೇಟ್ ಅಂತ ಅನ್ನಿಸ್ತು ನನಗೆ ತುಂಬಾ ಖುಷಿ ಕೊಟ್ಟ ಹೆಮ್ಮೆ ಅಂದರೆ ನನ್ನ ಯಜಮಾನರ ಬಗ್ಗೆ ಹೇಳ್ಕೋಳ್ಳೋಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಇಷ್ಟೇ ಅಲ್ಲದೆ ನನಗೆ ಹುಷಾರಿಲ್ಲದಂಥ ಸಂದರ್ಭದಲ್ಲಿ ಪ್ರತಿ ಸಾರಿ ತುಂಬಾನೇ ಫ಼ುಡ್ ತಯಾರು ಮಾಡಬೇಕಾಗತ್ತೆ ಹೀಗೆಲ್ಲ ತುಂಬಾ ಇರುತ್ತೆ ಅವರು ನಮ್ಮ ಯಜಮಾನರು ತ್ ಟೈಮ್ ಟು ಟೈಮ್ ಫ಼ುಡ್ ಎಲ್ಲ ರೆಡಿ ಮಾಡಿಕೊಡೋದು ನನಗೆ ರಾತ್ರಿ ಹನ್ನೆರಡು ಗಂಟೆಗೆ ಮತ್ತೆ ಮೂರು ಗಂಟೆಗೆ ನಾಲ್ಕು ಗಂಟೆ ಆರು ಗಂಟೆಯಲ್ಲಿ ಸಂದರ್ಭದಲ್ಲೆಲ್ಲ ಅವರು ನನಗೆ ಗಂಜಿ ಮಾಡಿಕೊಟ್ಟು ತುಂಬಾನೇ ನನ್ನ ಹೆಲ್ತನ್ನು ತುಂಬ ಅಂದರೆ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೋತಾರೆ ನಿಜವಾಗ್ಲೂ ನಮಗೆ ನನಗೆ ಅಂಥ ಗಂಡ ಒಬ್ಬರು ಸಿಕ್ಕಿದ್ದಾರೆ ಅಂದರೆ ಎಷ್ಟು ಕೋಟಿ ಕೋಟಿ ಸುರಿದರೂನು ಅಂಥ ಗಂಡ ಸಿಗೋದು ತುಂಬ ಕಷ್ಟ ಪ್ರತಿಯೊಬ್ಬರು ಹೆಣ್ಣುಮಕ್ಕಳಿಗೆ ಅಂಥ ಗಂಡ ಸಿಕ್ಕಿದರೆ ಬಹಳ ಖುಷಿ ಮತ್ತೆ ನನ್ನ ವ ಟ್ರೀಟ್ಮೆಂಟ್ ಆದ ನಂತರ ಪ್ರತಿದಿನ ನನ್ನ ತಂದೆ ತುಂಬ ಶಿಸ್ತುಬದ್ಧವಾಗಿ ಬೆಳೆಸಿದ್ರಿಂದ ಮ್ ಚಿಕ್ಕಂದಿನಲ್ಲಿ ನಾನು ತುಂಬ ಶಿಸ್ತಾಗಿ ಬೆಳೆದಿದ್ರಿಂದ ಕೆಲವು ಶಿಸ್ತುಗಳು ನನ್ನ ಮೈಗೂಡಿಕೊಂಡು ಬಂದವು ಅವು ಅಂದರೆ ನಾನು ಯೋಗ ಪ್ರಾಣಾಯಾಮ ವಾಕ್ ಇವುಗಳನ್ನು ರೂಢಿಸಿಕೊಂಡು ಬಂದೆ ಅದೊಂದು ನನ್ನ ತಂದೆ ತಾಯಿಗಳಿಂದ ಬಂದಂಥ ಗಾಡ್ ಗಿಫ್ಟ್ ಅಂತನೇ ಹೇಳ್ಕೋಬೋದು ನನ್ನ ತಂದೆ ತಾಯಿಗಳು ತುಂಬ ಅಂದರೆ ತುಂಬ ನಾನು ಒಬ್ಬಳೆ ಮಗಳಾಗಿರೋದರಿಂದ ತುಂಬ ಪ್ರೀತಿಯಿಂದಾನು ಮುದ್ದಾಗಿ ಬೆಳೆಸಿದ್ರು ಕೆಲವು ಶಿಸ್ತುಗಳು ಹೇಳಿಕೊಟ್ಟಿದ್ರಿಂದ ನಾನು ನನ್ನ ಆರೋಗ್ಯ ಕೆಟ್ಟಾಗ ಪ್ರತಿದಿನ ನನ್ನ ಯೋಗ ಗುರುಗಳಾಯಿತು ಮತ್ತೆ ಇವರೆಲ್ಲರೂ ನನಗೆ ತುಂಬ ಸಹಕಾರ ಕೊಟ್ಟರು ಮನೆಗೆ ಬಂದು ನಾನು ಹೊರಗಡೆ ಹೋಗ್ತಾ ಇರಲಿಲ್ಲ ಆಗ ನನ್ನ ಹೆಲ್ತ್ ಅಪ್ಸೆಟ್ ಆದಾಗ ಕೊನೆಗೆ ಅವರು ನನ್ನ ಯೋಗ ಗುರುಗಳು ಬಂದು ಎಸ್ ಎಸ್ ವಿ ಕ್ಲಾಸ್ ಗುರೂಜಿಗಳು ಅವರೆಲ್ಲ ಬಂದು ಕೆಲವು ಯೋಗಗಳನ್ನು ಪ್ರಾಣಾಯಾಮಗಳನ್ನು ಹೇಳಿಕೊಟ್ರು ಅದನ್ನು ದೊಡ್ಡದಾಗಿ ಸಾಧನೆಯಾಗಿ ಮಾಡಿಕೊಂಡೆ ನಾನು ನನ್ನ ಜೀವನದಲ್ಲಿ ತುಂಬ ಚೆನ್ನಾಗಿ ಅದನ್ನ ರೂಢಿಸಿಕೊಂಡೆ ಆಮೇಲೆ ಕೆಲವು ಹೆಲ್ತ್ ಬ ನನ್ನ ಇದು ಹಹ ಕೆಟ್ಟಾಗ ನಾನು ಆಹಾರಗಳನ್ನೇ ಆಯಿತು ಡಾಕ್ಟರುಗಳು ಒಂದು ಮೆಡಿಸನ್ ಹಾಕಿದರೆ ಅದರ ಮೆಡಿಸನ್ನು ಹೀಟ್ ಆಗುತ್ತೆ ಬಾಡಿಯಲ್ಲಿ ಅದನ್ನು ಕೂಲ್ ಹೇಗೆ ಮಾಡಿಕೊಳ್ಳೋದು ಕೆಲವು ನಾಲೆಜ್ ಇದ್ದಿದ್ರಿಂದ ಕೆಲವು ಕೂಲ್ ಆಗಲಿಕ್ಕೆ ಯಾವ ರೀತಿ ಏನು ಅಂತೇಳಿ ಕೆಲವು ಬುಕ್ಸ್ಗಳನ್ನು ರೆಫರ್ ಮಾಡ್ತಿದ್ದೆ ಬುಕ್ಸ್ಗಳಿಂದನೂ ನನಗೆ ತುಂಬಾ ಒಳ್ಳೊಳ್ಳೆ ಟಿಪ್ಸ್ ಸಿಕ್ತು ಅದರಲ್ಲಿ ನೇಮಿಚಂದ್ರ ಹೆಗ್ಡೆ ನೇಮಿ ಚಂದ್ರ ಅಂತ ಹೇಳಿಬಿಟ್ಟು ಅವರು ಬರ್ದಿರುವಂಥ ಬುಕ್ಸ್ಗಳನ್ನ ನಾನು ತುಂಬ ಓದಿದೆ ಅವುಗಳಲ್ಲಿ ಸೋಲು ಎಂಬುವುದೇ ಅಲ್ಪ ವಿರಾಮ ಸಾವು ಬರುವುದಾದರೆ ನಾಳೆ ಬಾ ಈ ಮೂರು ನಾಲ್ಕು ಬುಕ್ಸ್ಗಳು ಅವರದಿತ್ತು ಅದನ್ನು ತುಂಬ ಚೆನ್ನಾಗಿ ರೆಫರ್ ಮಾಡ್ತಿದ್ದೆ ನನಗಿನ್ನು ಬೇರೆ ಏನೂ ಕೆಲಸ ಇರಲಿಲ್ಲ ಮನೆಯಲ್ಲಿ ಕೂತಾಗ ನಾನು ಬರೀ ಬುಕ್ಸ್ಗಳನ್ನು ಓದೋದು ಒಂದೊಂದು ಟಿಪ್ಸ್ ಕಂಡುಕೊಳ್ಳೋದು ಇದರಿಂದ ಏನು ಏನು ಪ್ರಯೋಜನ ಅಂತ ಅಂತ ಕಂಡುಕೊಂಡು ಅದರ ಹಾಗೆನೇ ತುಂಬ ಚೆನ್ನಾಗಿ ನಡ್ಕೊಂಡೆ ನಾನು ಒಂದೊಂದು ಟಿಪ್ಸನ್ನು ನನಗೆ ತುಂಬಾ ಉಪಯೋಗ ಬಂದವು ನಂತರ ಫ಼ುಡ್ಡಲ್ಲಿ ಆಯಿತು ಅದನ್ನು ಹೀಗೆ ಮಾಡಿದರೆ ಹೇಗೆ ಹೀಗೆ ಮಾಡಿದರೆ ಏನು ಸಸ್ಯ ಕೆಲವು ಎಲೆಗಳು ಸೊಪ್ಪುಗಳಲ್ಲಿ ಯಾವುದು ರೀತಿ ಏನು ತಿಂದರೆ ಏನು ನನಗೆ ಇನ್ಕ್ರೀಸ್ ಆಗುತ್ತೆ ಕ್ಯಾಲ್ಸಿಯಂ ಹೇಗೆ ಬರುತ್ತೆ ಬ ಎಚ್ ಬಿ ಹೇಗೆ ರೈಸ್ ಆಗುತ್ತೆ ಇವುಗಳೆಲ್ಲ ಕೆಲವು ಟಿಪ್ಸ್ಗಳನ್ನು ಕಂಡುಕೊಂಡೆ ಅದರಿಂದ ನಾನು ಫ಼ುಡ್ಡಲ್ಲಿ ಕೆಲವು ರಿಕವರಿ ಮಾಡಿಕೊಂಡೆ ಕೆಲವು ಯೋಗ ಈ ಪ್ರಾಣಾಯಾಮದಿಂದ ನನಗೆ ಶಕ್ತಿ ತುಂಬ ಚೆನ್ನಾಗಿ ಎನರ್ಜಿ ಬಂತು ಕೆಲವು ಫ಼ುಡ್ಡಲ್ಲಿ ಈ ಮನೆಯವರ ಎಲ್ಲರ ಸಹಕಾರದಿಂದ ಮತ್ತೆ ಇಲ್ಲಿನ ನನ್ನ ಸ್ನೇಹಿತರು ಎಲ್ಲರೂ ಒಳ್ಳೆಯ ಉ ಪರಿಸರ ಇದೆಲ್ಲ ರೂಢಿಸ್ಕೊಂಡೆ ಇದು ನಿಜವಾಗ್ಲೂ ಇದೆಲ್ಲ ಸ್ ಒಬ್ಬರಿಗೆ ಸಿಗಬೇಕು ಅಂತಂದರೆ ನಿಜಕ್ಕೂ ಇವೆಲ್ಲಾ ದೇವರ ಕೃಪೆ ಅಂತ ನನಗೆ ಅನ್ನಿಸ್ತದೆ ನಿಜವಾಗ್ಲೂ ಭಾಳ ಭಾಳ ನನ್ನ ಹಿರಿಯರು ಎಲ್ಲರ ಆಶೀರ್ವಾದದಿಂದ ನಾನು ಇವತ್ತು ತುಂಬ ಚೆನ್ನಾಗಿದ್ದೇನೆ